ಹಲೋ ಹಾಂ ವಿಜಯಲಕ್ಷ್ಮಿ ಅವರಾ ಮಾತಾಡ್ತ ಮ್ಯಾಮ್ ನಾವು ಟೂರಿಸ್ಟು ಇಲ್ಲೇ ನಿಮ್ಮ ರೆಸ್ಟೋರೆಂಟಲ್ಲಿ ಚೆನ್ನಾಗಿದೆ ಅಂತೇಳ್ಬಿಟ್ಟು ನಮ್ಮ ಟೂರಿಸ್ಟ್ ಪ್ಲೇಸ್ಗಳ ಸಮೀಪ ಇರೋದರಿಂದ ಇಲ್ಲೇ ನಾವು ಹಂಪಿ ಎಲ್ಲ ನೋಡಬೇಕು ಅಂತ ಈ ಹೊಸ್ಪೇಟೆ ಟೂರಿಸ್ಟಲ್ಲಿ ಬಂದಿರೋದು ಬೇರೆ ಕಡೆಯಿಂದ ಅದೇ ನಿಮ್ಮ ಹೋಟಲ್ ನೋಡಿ ಯಾವ ರೀತಿ ರೂಮ್ ಬುಕ್ ಮಾಡೋಣ ಅಂತ ಬಂದಿರೋದು ಸ್ಟೇ ಮಾಡೋಣ ಅಂತ ನಿಮ್ಮ ಹೋಟೆಲಲ್ಲಿ ರೂಮ್ ಹೇಗೆ ಮೇಡಮ್ ಹಾಂ ಮೇಡಮ್ ಡೇ ಒನ್ ಡೇಗೆ ಪರ್ ಡೇಗೆ ಎಷ್ಟು ಮೇಡಮ್ ಫೀ ಒನ್ ಡ್ರೂಮಿಗೆ

ಒಂದು ಸಾವಿರ ಬಿಡ್ತೀರಾ ಹಾ ಡಬ್ಬಲ್ ಇದೆಯಾ ಸಿಂಗಲ್ ಇದೆಯಾ ಡಬಲ್ ರೂಮ್ ಇದೆಯಾ ಹೊರ್ಗಡೆ ಎಲ್ಲ ಬಾತ್ರೂಮ್ ಅವೆಲ್ಲ ಅಟ್ಯಾಚ್ಮೆಂಟ್ ಇರ್ತಾವಾ ಅಥವಾ ಹೊರ್ಗಡೆ ಏನಾದರೂ ಸ್ವೇ ಇದೆಯಾ ಹಾಂ ಮೇಡಮ್ ಏ ಸಿ ಗೀಸಿ ವ್ಯವಸ್ಥೆ ಇದೆಯಾ ಮ್ಯಾಮ್ ನಾವು ಹೊರ್ಗಡೆ ಹೋಬೇಕಾದ್ರೆ ಕ್ಯಾಬ್ ಗೀಬ್ ಇಲ್ಲಿಗೇ ಬರ್ತಾವಾ ಮೇಡಮ್ ಲೊಕೇಷನ್ ಇದೆಯಾ ಬರ್ತಾವಾ ಇಲ್ಲಿಗೇ ಹಾಂ ಸರಿ ಮೇಡಮ್ ತ್ಯಾಂಕ್ಸ್